ಪ್ರಯಾಣ ಪ್ರಯಾಣ ಅಂತಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಯಾವುದೇ ರೀತಿಯಾಗಿ ಪರಿಣಾಮ ಬೀರಂಗಿಲ್ಲ ಅಂತೇಳಿ ಎಷ್ಟೋ ಜನ ಅಂತಾರೆ ಬಟ್ ಅವ್ರಿಗೆ ಏನು ಗೊತ್ತಿಲ್ಲ ಯಾಕಂತಂದರೆ ಪ್ರಯಾಣ ಅಂತಕಂಥದ್ದು ಒಬ್ಬ ಮನುಷ್ಯನ ಜೀವನವನ್ನೇ ಬದಲಾಯಿಸ್ಬೌದು ಯಾವ ಥರ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾನೆ ಅಂತಂದರೆ ಅವನು ತನ್ಗೆ ಏನಾದರು ಇಷ್ಟ ಆಗಿ ಬೇರೆ ರಾಜ್ಯದಲ್ಲಿ ಅಥ್ವ ಬೇರೆ ಜಿಲ್ಲೆಯಲ್ಲಿ ಬೇರೆ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಜನ ಜನ ಯಾವ ಥರ ಬದುಕ್ತಿದ್ದಾರೆ ಆಮೇಲೆ ಯಾವ ಥರ ಆಗಿರ್ತಕ್ಕಂಥ ಊಟ ತಿಂತಾರೆ ಅಲ್ಲಿರ್ತಕ್ಕಂಥ ಜನ ಯಾವ ಥರ ಉಡುಪನ್ನು ಧರಿಸ್ತಾರೆ ಅವರ ಸಂಸ್ಕೃತಿ ಏನು ಆಚಾರ ವಿಚಾರ ಏನು ಅಂತ ಇದೆಲ್ಲಾ ತಿಳ್ಕೋಳ್ಬೇಕು ಅಂತಂದರೆ ಅವರು ಮೊದಲ್ನೇದಾಗಿ ಅಲ್ಲಿ ಹೋಗಿ ಭೇಟಿ ಮಾಡಬೇಕು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸ್ಥಳ ಪರಿಶೀಲನೆ ಮಾಡಬೇಕು ಆಮೇಲೆ ಅವ್ರು ಅವ್ರಲ್ಲಿರ್ತಕ್ಕಂಥ ಎಲ್ಲ ಎಲ್ಲವನ್ನೂ ಅಧ್ಯಯನ ಮಾಡಬೇಕಂತಂದ್ರೆ ಮೊದ್ಲು ನಾವು ಪ್ರಯಾಣಬೇಕು ಪ್ರಯಾಣ ಮಾಡೋದ್ರಿಂದ ನಮಗೆ ಅವರಲ್ಲಿರ್ತಕ್ಕಂತಹ ಎಲ್ಲ ಭಾವನೆಗಳಾಗಿರ್ಬೋದು ಆಮೇಲೆ ಆಚಾರ ವಿಚಾರಗಳು ಉಡುಪುಗಳು ತಿಂಡಿಗಳು ಇವೆಲ್ಲವುಗಳು ಗೊತ್ತಾಗ್ತವೆ ಸೋ ಇದೆಲ್ಲಾ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ನಾವು ಹೋದ್ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೋಗೀವ್ ಇದು ವಿಶಾಖಪಟ್ಟಣಮ್ ಅಂತೇಳಿ ತೆಲ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯದ ಒಂದು ದೊಡ್ಡ ಸಿಟಿ ಆಗಿರ್ತಕ್ಕಂಥ ಇದುಕ್ಕೆ ಹೋಗಿದ್ವಿ ಯಾವುದು ವಿಶಾಖಪಟ್ಟಣಮ್ ಅದನ್ನು ವೈಜಾಗ್ ಅಂತೇಳಿ ಕೂಡ ಕರೀತಾರೆ ಸೊ ನಾವಲ್ಲಿ ಹೋಗಿದ್ ಉದ್ದೇಶ ಬೇರೆ ಬಟ್ ಆಗಿರೋದೇ ಬೇರೆ ನಾವೂ ಬೀಚ್ ನೋಡೋಕ್ ಅಂತೇಳಿ ಹೋಗಿದ್ವಿ ಬೀಚ್ ಯಾವ ಥರ ಐತಂದರೆ ಅಲ್ಲಿ ಬರ್ತಕ್ಕಂಥದ್ದು ಬಂಗಾಳ ಕೊಲ್ಲಿ ಅದೂ ತುಂಬ ದೊಡ್ಡ ಬೀಚ್ ಆರ್ಕೆ ಬೀಚ್ ಅಂತೇಳಿ ನಾವೋಗಿದ್ದು ಅಲ್ಲಿರ್ತಕ್ಕಂಥ ಜನ ಯಾವ ಥರ ಇದ್ದಾರೆ ಅಂತಂದರೆ ತುಂಬ ಫಾರ್ವರ್ಡು ಅಲ್ಲಿರ್ತಕ್ಕಂಥ ಹುಡಿಗೀರ್ ಆಗಿರ್ಬೋದು ಆಮೇಲೆ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ ಆಗಿರ್ಬೋದು ಅವ್ರಿಗೆ ಕೊಟ್ಟಿರೋ ಪೇರೆಂಟ್ಸು ತಮ್ಮ ಹುಡಿಗೀರ್ ಮಕ್ಳು ಮೇಲೆ ಇಟ್ಟಿರ್ತಕ್ಕಂಥ ಫ್ರೀಡಂ ನೆಸ್ ಆಗಿರ್ಬೋದು ಆಮೇಲೆ ನಂಬಿಕೆ ಆಗಿರ್ಬೋದು ಇದೆಲ್ಲ ಯಾವ ಥರ ಐತಂದರೆ ಅಲ್ಲಿ ಮಗಳು ತುಂಬ ಫ್ರೀಡಂ ಆಗಿರ್ತಾರೆ ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋಲ್ಲಾ ಯಾವುದೇ ಬಟ್ಟೆ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಭಾಳ ಫ್ರೀಡಂಮಾಗಿ ಹಾಕ್ಕೊಂತಾರೆ ಅಂದರೆ ವಿತ್ ಔಟ್ ಎನಿ ಎನಿ ರಿಸ್ಟ್ರಿಕ್ಷನ್ಸ್ ಅಂದ್ರೆ ರೂಲ್ಸ್ ಆ್ಯಂಡ್ ರೇಗುಲೇಷನ್ಸ್ ಏನು ಇರೋಲ್ಲಾ ಇರೋಲ್ಲಾ ಅಂತಲ್ಲಾ ಇರ್ಬೋದು ಬಟ್ ನಮಗೆ ಗೊತ್ತಿಲ್ಲಾ ಯಾಕಂತಂದರೆ ನಾವು ನಮ್ಮ ಪ್ರದೇಶದಲ್ಲಿ ನೋಡಿರ್ತಕ್ಕಂಥದ್ದು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ನೋಡಿರ್ಬೋದು ಯಾವ ಥರ ಊಟ ಮಾಡ್ತೀವಿ ಯಾವ ಥರ ತಿಂತೀವಿ ಯಾವ ಥರ ಡ್ರಸ್ ಬಟ್ಟೆ ಹಾಕೊಂತಾರೆ ಹುಡಿಗಿಯರು ಅಂತೇಳಿ ನೋಡಿದಾಗ ನಾವು ಸ್ವಲ್ಪ ಸಿಟಿ ಲೆವೆಲ್ಲಿಗೆ ಹೋಗ್ ನೋಡಿದಾಗ ಅದೇ ಅಲ್ಲಿರ್ತಕ್ಕಂಥ ಚೇಂಜ್ ಆಗತ್ತೆ ನಮಗು ಅವ್ರಿಗು ಬಹಳಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಅದಾದಮೇಲೆ ಅಲ್ಲಿರ್ತಕ್ಕಂಥ ನಾವು ಅಲ್ಲಿಂದ ಮುಂದೆ ಹೋದಾಗ ಆರಕು ಅಂತೇಳಿ ಬಂತು ಅರಕು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಆ್ಯಂಡ್ ಐ ಹ್ಯಾಡ್ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್ ಬಿಕಾಸ್ ಅರಕು ಅಲ್ಲಿರ್ತ ಅದೊಂದು ಬುಡಕಟ್ಟು ಪ್ರದೇಶ ಅರಕು ಅಂತಕಂಥದ್ದು ಬುಡಕಟ್ಟು ಪ್ರದೇಶ ಅಲ್ಲೀ ತುಂಬ ಬೆಟ್ಟ ಗುಡ್ಡಗಾಡು ಎಲ್ಲ ಚೆನ್ನಾಗಿ ಚೆನ್ನಾಗಿ ಇದಾವೆ ಬಟ್ ಇಲ್ಲಂತೇಳ್ತಿಲ್ಲ ಬಟ್ ಅಲ್ಲಿರ್ತಕ್ಕಂಥ ಜನರ ಕಾಡು ಜನರು ಕಾಡು ಜನರು ಅಲ್ಲ ಬುಡಕಟ್ಟು ಜನರು ಅವರಿಗೇನು ಸಿಟಿ ಲೈಫ್ ಹೆಂಗಿರತ್ ಅಂತೇಳಿ ಗೊತ್ತಿಲ್ಲ ಯಾವ ಥರ ಬದುಕ್ತಾರೆ ಅಂತೇಳಿ ಗೊತ್ತಿಲ್ಲ ಗೊತ್ತು ಯಾವ ಥರ ಬದುಕ್ಬೇಕು ಅನ್ನೋದು ಗೊತ್ತು ಅವ್ರಿಗೇನು ಗೊತ್ತು ತಿನ್ಬೇಕು ಬದುಕಬೇಕು ಅಷ್ಟೇ ನಾವು ಬಟ್ ಅದೆಲ್ಲಾ ಹೆಂಗೇ ಅಂತೇಳಿ ಗೊತ್ತಾಗೋಲ್ಲ ಸೊ ಅವರಿಗೆ ಇದನ್ನೆಲ್ಲಾ ನಾವು ತಿಳ್ಕೊಳ್ಳೋದು ಯಾವಾಗ ಅಲ್ಲಿಗೋಗಿ ಪ್ರಯಾಣ ಮಾಡಿದಾಗ ನಮ್ಮ ಉದ್ದೇಶ ಏನು ನಾವು ಹೋಗಿದ್ದು ಬೀಚ್ ನೋಡ್ಬೇಕು ಅಂತೇಳಿ ಬಟ್ ಅಲ್ಲಿ ನಾವಿರೋದು ಅರಕು ಅರಕು ಎಷ್ಟು ಚೆನ್ನಾಗ್ ಐತಿ ಅಂದ್ರೆ ಒಳ್ಳೇ ಪ್ಲೇಸ್ ನೋಡೋಕೆ ನೋಡೋಕೇನ್ ಒಳ್ಳೇ ಪ್ಲೇಸ್ ಬಟ್ ಅಲ್ಲಿರ್ತಕ್ಕಂಥ ಜನರು ಜನರು ಆಮೇಲೆ ಅಲ್ಲಿರ್ತಕ್ಕಂಥ ಅಲ್ಲಿಗೆ ಪ್ರಯಾಣಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಏನೇಳ್ತಾರೆ ಭಾಳ ಡೇಂಜರು ನೀವು ಸ್ವಲ್ಪ್ ಜಾಸ್ತಿ ಮಾತಾಡಿದ್ರು ಕೂಡ ಏನೇ ಮಾಡಿದ್ರು ನಿಮ್ಮನ್ನ ಸಾಯಿಸಿಬಿಡ್ತಾರೆ ಅಷ್ಟೊಂದ್ ಕ್ರೂರವಾಗಿರ್ತಕ್ಕಂಥ ಜನರು ಇದ್ದಾರೆ ಇಲ್ಲ ಅಂತೇಳ್ತಿಲ್ಲಾ ಅದ್ ಆದಮೇಲೆ ನಾವು ಹೈದ್ರಾಬಾದ್ಗೆ ಹೋಗಿದ್ವಿ ಹೈದ್ರಾಬಾದಲ್ಲೀ ಅಲ್ಲಿ ಹೈದ್ರಾಬಾದ್ಗೆ ಹೋದ್ರೆ ಬಿರಿಯಾನಿ ತಿಂದು ಬರ್ಲೇಬೇಕು ಅಂತೇಳ್ತಾರೆ ಬಟ್ ನನಗೆ ಬ ಬಿರಿಯಾನಿ ಅದು ತಿಂಬೋ ಅಂದ್ರೆ ಭಾರಿ ಇಷ್ಟ ಅಂತಾರೆ ಬಿರಿಯಾನಿ ಕೊಟ್ಟರೆ ಯಾರು ಸುಮ್ಮನೆ ಇರ್ತಾರೆ ಬಿರಿಯಾನಿ ತಿನ್ನೋಕ್ ಹೋಗಿದ್ದೆ ಹೈದ್ರಾಬಾದಿಗೆ ಬಿರಿಯಾನಿ ತಿನ್ನೋಕೆ ಅಂತೇಳಿ ಹೋಗಿದ್ದು ಇಲ್ಲ ಅಂತ ಹೇಳ್ತಿಲ್ಲ ಆಮೇಲೆ ಅಲ್ಲಿರೋ ಪ್ಲೇಸ್ ಪ್ಲೇಸ್ ಅಂದರೆ ಗೋಲ್ಕೊಂಡ ಗೋಲ್ಕೊಂಡ ಫೋರ್ಟ್ ನೋಡಿದೀವಿ ಅದಾದ್ಮೇಲೆ ಚಾರ್ ಮಿನಾರ್ ನೋಡಿದ್ವಿ ಅದಾದಮೇಲೆ ರಾಮೋಜಿ ಫಿಲ್ಮ್ ಸಿಟಿನು ನೋಡಿದ್ವಿ ಎಲ್ಲ ಭಾಳ್ ಚೆನ್ನಾಗಿತ್ತು ಉದ್ದೇಶಗಳು ನಾವು ನೋಡೋಕ್ ಹೋಗಿರೋದೇ ಪ್ಲೇಸ್ಗಳು ಸೋ ಆ ಪ್ಲೇಸೆಲ್ಲಾ ತುಂಬ ಇಷ್ಟ ಆದವು ಇಲ್ಲಾಂತ ಹೇಳ್ತಿಲ್ಲಾ ಅದಾದಮೇಲೆ ನಾವು ರೀಸೆಂಟಾಗಿ ನಮ್ಮ ಕರ್ನಾಟಕ ರಾಜ್ಯದ ಕಿರೀಟ ನಮ್ಮ ಬೆಂಗಳೂರು ಬೆಂಗ್ಳೂರಿಗೆ ಹೋಗಿದ್ವಿ ಬೆಂಗ್ಳೂರಲ್ಲೀ ಬೆಂಗಳೂರು ಅಂತಂದರೆ ಸಣ್ಣ ಅಮೇರಿಕ ಅಂತೇಳಿನೆ ಕರೀತಾರೆ ಅದನ್ನು ಯಾಕಂದ್ರೆ ಅಷ್ಟೊಂದು ಡೆವೆಲೊಪ್ಮೆಂಟ್ ಅಷ್ಟೊಂದು ಅಭಿವೃದ್ದಿ ಎಲ್ಲಿ ನೋಡಿಲ್ಲಾ ಇತ್ತೀಚಿಗೆ ನಾನು ಎಷ್ಟು ಇಡೀ ನಮ್ಮ ಇಡೀ ವರ್ಲ್ಡ್ಲ್ಲೇ ಒಂದು ಟಾಪ್ ಟೆನ್ ಸಿಟೀಸ್ ತಗೊಂಡರೆ ಅದರಲ್ಲಿ ನಮ್ಮ ಬೆಂಗಳೂರು ಎಂಟನೇ ಸ್ಥಾನದಲ್ಲಿ ಐತೆ ಇದರಿಂದ ನೀವೇ ಅರ್ಥ ಮಾಡ್ಕೋಬೇಕು ಬೆಂಗಳೂರು ಯಾವ ರೇಂಜಿಗೆ ಬೆಳ್ದಿದೆ ಅಂತ ಅಂದರೆ ಅದು ನಿಮ್ಗೆ ಊಹೆ ಕೂಡಾ ನಿಲುಕಲ್ಲಾ ಏಕಂದ್ರೆ ಬೆಂಗ್ಳೂರನ್ನ ಇವತ್ತು ಒಂಥರಾ ಸಮುದ್ರ ಅಂತಾನೇ ಕರೀತಾರೆ ಆ ಸಮುದ್ರದಲ್ಲಿ ನೀವು ಎಷ್ಟೇ ಜನ ಹೋಗ್ಲಿ ಎಷ್ಟು ಜನಾನೆ ಬರಲಿ ದೆ ಕ್ಯಾನ್ ಡೈಜೆಸ್ಟ್ ಈಜಿಲಿ ಬೆಂಗ್ಳೂರು ಅಂತಕ್ಕಂಥದ್ದು ಸಮುದ್ರ ಆ ಸಮುದ್ರದಲ್ಲಿ ನೀವು ಎಷ್ಟೇ ಜನ ಹೋದ್ರು ಕೂಡ ಅದು ನಿಮ್ಮನ್ನ ಆಕ್ರಮಣ ಮಾಡಿ ಬಿಡುತ್ತೆ ಸೊ ಇಲ್ಲಿ ಹೇಳೋದ್ ಯಾವ ಥರ ಅಂತಂದರೆ ಆಮೇಲೆ ನಾವೂ ಮೈಸೂರ್ಗೆ ಹೋಗಿದ್ವಿ ಮೈಸೂರಲ್ಲಿ ಮೇಜರ್ ಅಂತಂದರೆ ಅರಮನೆ ಮೈಸೂರು ಅರಮನೆ ವಾಣಿ ವಿಲಾಸ ಅಂತೇಳಿ ಕರೀತಾರೆ ಅದಾದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಆಮೇಲೆ ಬೆಟ್ಟದ ದರ್ಶನ ಆಯಿತು ಅಲ್ಲಿರ್ತಕ್ಕಂಥ ಜನರ ಭಾಷೆನೂ ಭಾಷೆನೂ ಚೇಂಜ್ ಆಯಿತು ಊಟ ಚೇಂಜ್ ಆಯಿತು ನಾವೂ ಹೋಗಿದ್ದೇ ಅದಕ್ಕೆ ಯಾಕೆ ದಸರಾ ಸಮಯದಲ್ಲಿ ಹೋಗಿದ್ರಿಂದ ಅಲ್ಲಿ ಭಾಳ ಜನ ಇದ್ರು ಭಾಳ ಜನ ಆಮೇಲೆ ಜಾತ್ರೆ ಚಾಮುಂಡಿ ಬೆಟ್ಟ ಆಮೇಲೇ ಆಮೇಲೆ ಸೈಂಟ್ ಫಿಲೋಮಿನಾ ಚರ್ಚ್ ಅಂತೇಲೀ ಹೋಗಿದ್ವಿ ಅಲ್ಲಿರ್ತಕ್ಕಂಥ ಆಚಾರ ವಿಚಾರ ಉಡುಪು ಪ್ರಾರ್ಥನೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು ಸೊ ಆದ್ರಿಂದ ಇದೆಲ್ಲ ನೋಡಿದಾಗ ನಮ್ಮ ಪ್ರಯಾಣದ ಉದ್ದೇಶಗಳು ಏನೇ ಇದ್ರೂ ಕೂಡ ನಾವದು ಒಂದು ಯಾವುದೇ ಒಂದು ಪ್ರಯಾಣಕ್ಕೆ ಯಾವುದೇ ಒಂದು ಸ್ಥಳಕ್ಕೆ ಭೇಟಿ ನೀಡ್ಬೇಕಂತಂದ್ರೆ ಮೊದಲು ಒಂದು ಯೋಜನೆ ಹಾಕೊಂಡಿರ್ಬೇಕು ಯೋಜನೆ ಹಾಕೊಂಡಾಗ ಏ ಯೋಜನೆ ಹಾಕೊಂಡಾಗ ಏನಾಗತ್ತೆ ಅಂತಂದ್ರೆ ಒಂದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಇರುತ್ತೆ ಪ್ಲಾನಿಂಗ್ ಮುಖಾಂತ್ರ ನಾವು ಮಾಡಿದ್ರೆ ನಮಗೆ ಒಂಥರ ಸ್ಯಾಟಿಸ್ಫೈಡ್ ಅನಿಸಿದ್ದು ಸೊ ಅದಕ್ಕೆ ಹೇಳ್ತಿರೋದು ಯಾರಾದರು ಇನ್ನೊಂದುಸಲ ಪ್ರಯಾಣ ಮಾಡಬೇಕು ಅಂದುಕೊಂಡಾಗ ಒಂದೊಳ್ಳೇ ಯೋಜನೆ ಹಾಕೊಳ್ರಿ ಯೋಜನೆ ಉದ್ದೇಶವನ್ನು ಹಾಕೊಳ್ರಿ ಹಾಕೊಂಡು ಚೆನ್ನಾಗಿ ಪ್ರಯಾಣ ಮಾಡ್ರಿ ತ್ಯಾಂಕ್ ಯು